ನಾನು ಹೆಚ್ಚಾಗಿ ಎಫ್ ಎಮ್ ಕೇಳೋಲ್ಲ ನಮ್ಮ ನಮ್ಮ ಮನೆಯಲ್ಲಿ ಟಿ ವಿ ತರೋಕ್ಕಿಂತ ಮುಂಚೆ ಎಫ್ ಎಮ್ ರೇಡಿಯೋ ಇತ್ತು ನಾನು ಅವಾಗ ಕೇಳ್ತಿದ್ದೆ ನ್ಯೂಸ್ ಕೇಳ್ತಿದ್ದೆ ಮತ್ತು ಪ್ರಶ್ನೆ ಚಟುವಟಿಕೆ ಕಾರ್ಯಕ್ರಮ ಆ ಥರ ಎಲ್ಲ ಬರ್ತಿತ್ತು ಮತ್ತು ಕತೆಗಳು ಹೇಳ್ತಿದ್ದರು ಆದರೆ ಟಿ ವಿ ಬಂದ ಮೇಲಿಂದ ಸ್ವಲ್ಪ ಸಿರಿಯಲ್ಸು ಮೂವಿ ಇಂಥವೆಲ್ಲ ಸ್ವಲ್ಪ ಜಾಸ್ತಿಯಾಗಿದೆ ಮತ್ತು ವೀಕೆಂಡಲ್ಲಿ ಪ್ರೋಗ್ರಾಮ್ಸ್ ಎಂಟರ್ಟೈನಿಂಗ್ ಪ್ರೋಗ್ರಾಮ್ಗಳನ್ನ ನೋಡ್ತೀನಿ ತುಂಬಾ ಇಷ್ಟ ಆಗುತ್ತೆ ತುಂಬ ಚಾನಲ್ಸ್ ಬರುತ್ತೆ ಸ್ಪೋರ್ಟ್ಸ್ ಚಾನಲ್ಸ್ ಬೇರೆ ಬೇರೆ ಲೊಂಗ್ವೆಜ್ ಚಾನಲ್ಗಳೆಲ್ಲ ಬರುತ್ತೆ ಈಗ ಕ್ರಿಕೆಟ್ ಆಗ್ತಿರೋದರಿಂದ ಸೊ ಇವಾಗ ಕ್ರಿಕೆಟ್ ನಡೀತಿರೋದರಿಂದ ಎಲ್ಲರೂ ಸ್ಪೋರ್ಟ್ಸ್ ಚಾನಲ್ನ ಸ್ವಲ್ಪ ಗಮನ ಜಾಸ್ತಿಯಿರುತ್ತೆ ಮತ್ತು ಕಾರ್ಟೋನ್ಸ್ ನನಗೆ ತುಂಬ ಕಾರ್ಟೋನ್ಸಲ್ಲಿ ಟಾಮ್ ಆಂಡ್ ಜೆರಿ ಮತ್ತು ಮಿಸ್ಟರ್ ಬೀನ್ ತುಂಬ ಇಷ್ಟ ನಾನು ಇವಾಗ್ಲೂ ಕೂಡ ಯಾವಾಗಾದ್ರೂ ಬೇಜಾರಾದಾಗ ಟಾಮ್ ಆಂಡ್ ಜೆರಿ ನೋಡ್ತಿರ್ತೀನಿ ಇವಾಗ್ಲೂ ನನಗೆ ಟಾಮ್ ಆಂಡ್ ಜೆರಿ ಅಂದರೆ ತುಂಬ ಇಷ್ಟ ಆಗುತ್ತೆ ಮತ್ತು ಸೀರಿಯಲ್ ಕೂಡ ಟೈಮ್ ಪಾಸಿಗೆ ನೋಡ್ತೀನಿ ಇಂಟ್ರೆಸ್ಟ್ ಅಂತ ಏನಿಲ್ಲ ಆದರೆ ಪ್ರೋಗ್ರಾಮ್ ಎಂಟರ್ಟೈನಿಂಗ್ ಪ್ರೋಗ್ರಾಮ್ಸ್ ತುಂಬ ಇಷ್ಟ ಆಗುತ್ತೆ ಸರಿಗಮಪ ಮತ್ತು ಡ್ರಾಮಾ ಜೂನಿಯರ್ಸ್ ಆ ಮಕ್ಳದು ಒಂದು ಡ್ರಾಮಾ ಜೂನಿಯರ್ಸ್ ಪ್ರೋಗ್ರಾಮು ಮತ್ತು ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಮತ್ತು ಆ ಒಂದು ಎಂಟರ್ಟೈನಿಂಗ್ ಚಾನಲ್ ಅಂತ ಬಂದರೆ ಝಿ ಕನ್ನಡ ಮತ್ತು ಕಲರ್ಸ್ ಕನ್ನಡ ಇದು ಎರಡೂ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಅದ್ರಲ್ಲೂ ಸೀರಿಯಲ್ಗಿಂತ ಜಾಸ್ತಿ ವೀಕೆಂಡ್ಸಲ್ಲಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ತುಂಬ ಎಂಟರ್ಟೈನ್ ಆಗುತ್ತೆ ತುಂಬ ನಗ್ತೀವಿ ಕೂಡ ಆ ಕಾರ್ಟೊನ್ಸ್ ಕೂಡ ನಾನು ಇವಾಗಲೂ ನೋಡ್ತಿರ್ತೀನಿ ಪೋಗೋ ನೋಡ್ತೀನಿ ಪೊಗೋದಲ್ಲಿ ಟಾಮ್ ಆಂಡ್ ಜೆರಿ ಮತ್ತು ಬಿಸ್ಟರ್ ಮೀನ್ ನೋಡ್ತಿನಿರ್ತೀನಿ ಇವಾಗ ಟಿ ವಿ ಅಂತ ಬಂದ ತಕ್ಷಣ ಎಲ್ಲ ಸಿಗುತ್ತೆ ನಮಗೆ ಮೊಬೈಲಲ್ಲಿ ನಾವು ಏನು ನೋಡ್ತೀವಿ ಸಿರಿಯಲ್ಸ್ ನೋಡ್ತೀವಿ ಮತ್ತೆ ಮೂವೀಸ್ ನೋಡ್ತೀವಿ ಸ್ಪೋರ್ಟ್ಸ್ ಚಾನಲ್ಸ್ ನೋಡ್ತೀವಿ ಎಲ್ಲ ನಮಗೆ ಇವಾಗ ಸಿಗುತ್ತೆ ಸ್ಪೋರ್ಟ್ಸ್ ಚಾನಲಲ್ಲೂ ಎಲ್ಲ ಲೊಂಗ್ವೇಜಲ್ಲೂ ಸ್ಪೋರ್ಟ್ಸ್ ಚಾನೆಲ್ ಇರುತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ತಮಿಳ್ ಈ ಥರ ಎಲ್ಲ ಲೊಂಗ್ವೇಜಲ್ಲೂ ಸ್ಪೋರ್ಟ್ಸ್ ಚಾನಲ್ಸ್ ಇರುತ್ತೆ ಮತ್ತು ಟಾಮ್ ಆಂಡ್ ಜೆರಿ ಕಾರ್ಟೊನ್ಸ್ ಕೂಡ ಅಷ್ಟೆ ಎಲ್ಲ ಬೇರೆ ಬೇರೆ ಲೊಂಗ್ವೇಜಸ್ಸು ಲೊಂಗ್ವೇಜಸಲ್ಲಿ ಕೂಡ ಕಾರ್ಟೊನ್ ಸಿಗುತ್ತೆ ಸೊ ಟಿ ವಿ ಇವಾಗ ತುಂಬ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ವರೆಗೂ ಎಲ್ಲರೂ ಟಿ ವಿನ ತುಂಬ ನೋಡ್ತಾರೆ